ನನಗೆ ಬೆಂಗಳೂರಿಗೆ ಹೋಗಲಿದ್ದ ಕಾರಣ ನಾನು ನನ್ನ ಮೊಬೈಲ್ನಲ್ಲಿ ನಿಮ್ಮ ಕಾರನ್ನು ಬುಕ್ ಮಾಡಿದೆ ಆದರೆ ನನಗಂತೂ ಈಗ ನಿಮ್ಮ ಕಾರ್ನಲ್ಲಿ ಪ್ರಯಾಣಿಸಲು ಮನಸ್ಸೇ ಇಲ್ಲ ಯಾಕೆ ಗೊತ್ತಾ ನಿಮ್ಮ ಕಾರಿನ ಚಾಲಕ ಬೇಜವಾಬ್ದಾರಿಯ ಉತ್ತರಗಳನ್ನು ಕೊಡ್ತಾನೆ ಅದಲ್ಲದೆ ಅವನು ಇತ್ತೀಚಿನ ದಿನಗಳಲ್ಲಿ ಸೋಂಕಿದ್ದರೂ ಕೂಡ ಯಾವುದೇ ರೀತಿಯ ಮಾಸ್ಕನ್ನು ಕೂಡ ಧರಿಸಲ್ಲ ನಿಮ್ಗೊತ್ತಿಲ್ವಾ ಈಗಾಗಲೇ ಕೋವಿಡ್ ಅನ್ನೋ ಮಹಾಮಾರಿ ನಮ್ಮ ದೇಶವನ್ನೇ ಹಾಳುಮಾಡಿದೆ ಆದರೆ ಈಗ ನಿಮ್ಮ ಚಾಲಕ ಮಾತ್ರ ಯಾವುದೇ ಮಾಸ್ಕನ್ನು ಧರಿಸಿಲ್ಲ ಅದಲ್ಲದೆ ನಿಮ್ಮ ಕಾರಿನೊಳಗೆ ಯಾವುದೇ ರೀತಿಯ ಸ್ಯಾನಿಟೈಸರ್ ಕೂಡ ಇಲ್ಲ ಅದಲ್ಲದೆ ನಿಮ್ಮ ಕಾರಿನ ಸೀಟುಗಳು ತುಂಬ ಗಲೀಜಾಗಿದ್ದು ಧೂಳುಗಳಿಂದ ಕೂಡಿದೆ ಯಾವುದೇ ರೀತಿಯ ಸ್ವಚ್ಛತಾ ಕ್ರಮಗಳನ್ನು ನೀವು ಕೈಗೊಂಡಿಲ್ಲ ಹಾಗಾಗಿ ನಿಮ್ಮ ಕಾರಿನಲ್ಲಿ ನನಗೆ ಪ್ರಯಾಣಿಸಲು ಮನಸ್ಸಿಲ್ಲ ಹಾಗಾಗಿ ನಿಮ್ಮ ಕಾರನ್ನು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ ಇನ್ನಾದರೂ ನೀವು ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ಕೊಡಿ ನಿಮ್ಮ ಚಾಲಕನಿಗೆ ಬುದ್ದಿಮಾತುಗಳನ್ನು ಹೇಳಿ